ನಾವು ಶಿಕ್ಷಕರಾಗಿ ಕೆಲಸ ನಿರ್ವಹಿಸೋದ್ರಿಂದ ಮಕ್ಕಳನ್ನು ಎಕ್ಸ್ಕರ್ಷನ್ನಿಗೆ ಅಂದ್ರೆ ಯಾತ್ರಾಸ್ಥಳಗಳಿಗೆ ಕರ್ಕಂಡ್ಹೋಗಿ ಅಲ್ಲಿಯ ಮಹತ್ವವನ್ನು ಅನೇಕ ಐತಿಹಾಸಿಕ ಸ್ಥಳ ಇರ್ಬೋದು ಅಥವಾ ದೇವಸ್ಥಾನಗಳಿರ್ಬೋದು ಆ ಪ್ರದೇಶಕ್ಕೆ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅದ್ರ ಮಹತ್ವವನ್ನು ಆ ಮಕ್ಕಳಿಗೆ ತಿಳಿಸಿ ನಾವು ಕೂಡ ನೋಡಿದ ಅನುಭವವನ್ನ ಸಂತೋಷಿಸಿ ಸಂತೋಷ ಪಟ್ವಿ ನಾನು ನಾವು ಈ ಕಡೆ ನಾವು ಭೇಟಿ ಮಾಡಿದ್ದು ಉಡುಪಿ ಮತ್ತು ಧರ್ಮಸ್ಥಳ ಮತ್ತು ಬೀಚು ಅನೇಕ ಅನ್ನಪೂರ್ಣ ದೇವಸ್ಥಾನ ಚಾಮುಂಡಿ ಬೆಟ್ಟ ಮತ್ತು ಮುರುಡೇಶ್ವರ ಹೀಗೆ ಅನೇಕ ಸ್ಥಳಗಳನ್ನೆಲ್ಲ ನಾವು ಮಕ್ಕಳಿಗೆ ತೋರಿಸಿದ್ವಿ ನಾವು ಕೂಡ ಸಂತೋಷ ಅನುಭವ್ಸಿದ್ವಿ ಇಲ್ಲಿ ಧರ್ಮಸ್ಥಳದಲ್ಲಿ ಒಂದು ಅನೇಕ ಸೌಲಭ್ಯಗಳನ್ನ ವೀರೇಂದ್ರ ಹೆಗ್ಗಡೆಯವರು ಕಲ್ಪಿಸಿರುತ್ತಾರೆ ನಾವೆಷ್ಟೇ ಜನ ಹೋದರೂ ಕೂಡನೂ ಅಲ್ಲಿ ವಸತಿ ಆಹಾರ ಎಲ್ಲವನ್ನು ಪೂರೈಸುತ್ತಾರೆ ಅಲ್ಲಿ ನಾವು ಒಂದು ದಿವಸ ಎರಡು ದಿವಸ ಇದ್ದು ಮಕ್ಕಳಿಗೆಲ್ಲವನ್ನ ಪರಿಚಯಿಸಿ ನಾವಲ್ಲಿಯ ಒಂದು ಸೇವೆಯನ್ನು ಪಡ್ಕೊಂಡು ಮತ್ತು ಮುಂದೆ ಮಣಿಪಾಲಿಗೆ ಬರ್ತೇವೆ ಮಣಿಪಾಲದಲ್ಲಿ ಅತಿ ಎತ್ತರವಾದಂಥ ಸ್ಥಳ ಮಣಿಪಾಲ ಇದು ಸಿಂಡಿಕೇಟ್ ಬ್ಯಾಂಕಿನ ಹೆಡ್ ಕ್ವಾಟರ್ ಇದೆ ಮತ್ತು ಅಲ್ಲಿ ಪ್ರಸಿದ್ದವಾದ ಆಸ್ಪತ್ರೆ ಇದೆ ಮಣಿಪಾಲಿಗೆ ಹೋದರೆ ಶೃಂಗಾರ ಐ ಕ್ಯೂ ಐ ಕ್ಯೂ ಸ್ಥಳ ಅದು ಅದು ಎತ್ತರ ಪ್ರದೇಶದಲ್ಲಿರೋದ್ರಿಂದ ಚಿಕ್ಕ ಅಲ್ಲಿದ್ದಾಗ ನೋಡಿದರೆ ಚಿ ಈ ಕೆಳಗಡೆಗೆ ಚಿಕ್ಕ ಚಿಕ್ಕ ಮರಗಳು ಬೆಟ್ಟದಲ್ಲಿ ಚಿಕ್ಕ ಚಿಕ್ಕ ಮರಗಳು ನಮಗೆ ಕಾಣ ಸಿಗ್ತವೆ ಇದು ಈ ಒಂದು ನೋಡಲಿಕ್ಕೆ ಕಣ್ಣಿಗೆ ಹಿತವನ್ನು ಕೊಡ್ತಕ್ಕಂಥ ಒಂದು ದೃಶ್ಯ ಅದು ಮಕ್ಕಳಿಗೆ ಕೂಡ ನಾವು ಹೇಳಿಕೊಡ್ತೀವಿ ನೋಡಿರಂತ ಅದನ್ನು ನೋಡಿ ಆನಂದ ಪಡ್ತಾರೆ ನಾವು ಕೂಡ ಅದರಂಗೆ ನೋಡಿ ಆನಂದ ಪಟ್ಟೀವಿ ಇನ್ನು ಮುರ್ಡೇಶ್ವರಕ್ಕೆ ಬಂದರೆ ಸಮುದ್ರ ಅರಬ್ಬಿ ಸಮುದ್ರ ಇದೆ ಅಲ್ಲಿ ದೇವಸ್ಥಾನ ಇದೆ ಮುರುಡೇಶ್ವರ ದೇವಸ್ಥಾನ ಅಲ್ಲಿ ಕೂಡನೂ ನಾವು ಯಾವುದು ಊಟದ ವ್ಯವಸ್ಥೆ ಏನೂ ಇರೋಲ್ಲ ಅಲ್ಲಿ ಕೂಡನೂ ಮುರುಡೇಶ್ವರದಲ್ಲಿ ಸಮುದ್ರದಲ್ಲಿ ಸಮುದ್ರ ಮಕ್ಕಳು ನೋಡಿರೋಂಗಿಲ್ಲ ನಾವು ಕೊಪ್ಪಳ ಪ್ರದೇಶದಲ್ಲಿ ಇರೋದರಿಂದ ಕೊಪ್ಪಳ ಟೌನಲ್ಲಿರೋದರಿಂದ ಸಮುದ್ರ ಇಲ್ಲಿ ಗೊತ್ತಿರೋಲ್ಲ ಜನರಿಗೆ ಅಲ್ಲಿ ಮಕ್ಕಳಿಗಾದ್ರೆ ಸಮುದ್ರವನ್ನು ತೋರಿಸಿ ಮಕ್ಕಳು ಸಮುದ್ರದಲ್ಲಿ ಸ್ವಲ್ಪ ಐದಾರು ಅಡಿ ಮೂರ್ನಾಲ್ಕು ಅಡಿ ಎತ್ತರ ಆಲ್ರೆಡಿ ಹೀಗ್ ಹೋಗಿ ಸಮುದ್ರದಲ್ಲಿ ಸ್ನಾನ ಮಾಡಿ ಆನಂದ ಪಡ್ತಾರೆ ಅಲ್ಲಿ ಮುರುಡೇಶ್ವರ ದೇವಸ್ಥಾನಕ್ಕೆ ವಂದಿಸಿ ಮತ್ತೆ ಮುಂದಿನ ದೇವಸ್ಥಾನಕ್ಕೆ ನಾವು ಇಡಗುಂಜಿಗ್ ಹೋಗ್ತೀವಿ ಅಲ್ಲಿ ಗಣೇಶ ದೇವಸ್ಥಾನ ಇದೆ ಈ ದಕ್ಷಿಣ ಒಂದು ಮೈಸೂರು ಹಳೆ ಮೈಸೂರಿನಲ್ಲಿ ದೇವಸ್ಥಾನಗಳ ಒಂದು ಪಾಲು ಭಾಳಷ್ಟು ಶಿಸ್ತಿನಿಂದ ಕೂಡಿರುತ್ತೆ ಇಡಗುಂಜಿ ಸಣ್ಣ ಗ್ರಾಮವಾಗಿದ್ದರೂ ಕೂಡ ಅಲ್ಲಿ ಗಣೇಶ ದೇವಸ್ಥಾನ ಇದೆ ಅಲ್ಲಿ ಮಕ್ಕಳಿಗೆ ಊಟದ ಸೌಲಭ್ಯ ಕೂಡ ಇರುತ್ತೆ ಇಡಗುಂಜಿಯಲ್ಲಿ ಗಣೇಶನ ಜ ದರ್ಶನವನ್ನು ಪಡೆದು ಮತ್ತು ಮುಂದೆ ನಾವು ಏನು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತೇವೆ ಒಟ್ಟಿನಲ್ಲಿ ದೇವಸ್ಥಾನಗಳನ್ನು ನೋಡಿ ನಮ್ಮಲ್ಲಿ ದೇವಸ್ಥಾನ ನೋಡೋದರಿಂದ ಭಕ್ತಿ ಭಾವ ಮಕ್ಕಳಲ್ಲಿ ಬೆಳೀತದೆ ಒಂದು ಧರ್ಮದ ಬಗ್ಗೆ ಕಲ್ಪನೆ ಬರ್ತದೆ ಆ ಸಲುವ ಅದರಿಂದ ನಾವು ಈ ಒಂದು ಶೈಕ್ಷಣಿಕ ಪ್ರವಾಸ ಅಂತ ಕೈಗೊಂಡು ಮಕ್ಕಳಿಗೆ ಇದನ್ನೆಲ್ಲಾ ಹೇಳಿಕೊಡ್ತೇವೆ ನಂತರ ಆ ಸ್ಥಳಗಳ ಬಗ್ಗೆ ನಮಗೆ ಒಂದು ಪುಣ್ಯ ಸ್ಥಳಗಳು ಅಂತ ನಮ್ಗೆ ಕಲ್ಪನೆಗೆ ಬರ್ತದೆ ಇನ್ನೂ ಆಗುಂಬೆ ಬೆಟ್ಟಕ್ಕೆ ಹೋಗ್ತೇವೆ ಆಗುಂಬೆ ಬೆಟ್ಟದಲ್ಲಿ ದೇವಸ್ಥಾನ ಇಲ್ಲ ಅದು ಆಗುಂಬೆ ಅಂತಂದರೆ ನಾವು ಧರ್ಮಸ್ಥಳದಿಂದ ಆಗುಂಬೆಗೆ ಹೋಗ್ತೇವೆ ಅಲ್ಲಿ ಒಂದು ಸೂರ್ಯಾಸ್ತ ಪಾಯಿಂಟ್ ಇದೆ ಸೂರ್ಯಾಸ್ತವನ್ನು ನೋಡ್ತಕ್ಕಂಥ ಸನ್ಸೆಟ್ ಪಾಯಿಂಟ್ ಅಂತ ಹೇಳ್ತೇವೆ ಅಲ್ಲಿ ಮಕ್ಳಿಗೆ ತೋರಿಸ್ತೇವೆ ಸನ್ಸೆಟ್ ಪಾಯಿಂಟ್ ಅಂದರೆ ಸೂರ್ಯ ಮುಳುಗೋ ಹೊತ್ತಿನಲ್ಲಿ ಸಮುದ್ರದಲ್ಲಿಯ ಇಳಿತಾವನ್ನ ಒಂದು ಆಕಾರದಲ್ಲಿ ಅದು ಕಾಣಿಸುತ್ತೆ ನಮಗೆ ಅದು ಭಾಳ ಮನಮೋಹಕವಾಗಿರುತ್ತೆ ನೋಡಲಿಕ್ಕೆ ಮಕ್ಕಳಿಗೆ ಖುಷಿಯಾಗ್ತದೆ ನಾವು ನೋಡಿ ನಾವು ಖುಷಿ ಪಟ್ವಿ ಮತ್ತು ಆಗುಂಬೇದು ಇನ್ನೊಂದು ವಿಶೇಷತೆ ಎಂದರೆ ಕರ್ನಾಟಕದಲ್ಲತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಂದರೆ ಆಗುಂಬೆ ಅದಕ್ಕ ಈ ಒಂದು ಪಾಯಿಂಟನ್ನು ಅನೇಕ ಸಿನಿಮಾಗಳಿದೆ ರಾಜ್ಕುಮಾರನ ಸಿನಿಮಾಗಳಲ್ಲಿ ತಗೊಂಡು ಅಲ್ಲಿ ಪರಿಚಯಿಸಿದ್ದಾರೆ ಸಿನ್ಮ ನೋಡಿದರೆ ಗೊತ್ತಿರುತ್ತೆ ಇಲ್ದೋರಿಗೆ ಅಲ್ಲಿ ಹೋಗಿ ತಿಳ್ಕಂಡ್ವಿ ಇವೆಲ್ಲ ದೇವಸ್ಥಾನಗಳನ್ನು ನಾವು ಆ ರೀತಿಯಾಗಿ ನಾವು ನೋಡ್ಕೊಂದ್ ಬಂದ್ವಿ ಇನ್ನು ಮುಂದೆ ನಮ್ಗೆ ಅತೀ ಇಷ್ಟವಾಗಿದ್ದು ಒಂದು ಸ್ಥಳ ಅಂದರೆ ಧರ್ಮಸ್ಥಳ ಆದರೆ ಹೆಸ್ರು ತಕ್ಕಂಗೆ ಅಲ್ಲಿ ಧರ್ಮಾನೆ ಇದೆ ವೀರೇಂದ್ರ ಹೆಗ್ಗಡೆಯವರು ಅನೇಕ ಸಹಾಯಾರ್ಥವಾಗಿ ಅನೇಕ ಸಹಾಯವನ್ನು ಜನ್ರಿಗೆ ಮಾಡಿದ್ದಾರೆ ಭೂಮಿ ಹೆಣ್ಣುಮಕ್ಳಿಗೆ ಸಹಾಯ ಮಾಡಿದ್ದಾರೆ ಅವ್ರದ್ದು ಅನೇಕ ಸಂಸ್ಥೆ ಅಂದರೆ ಶೈಕ್ಷಣಿಕ ಸಂಸ್ಥೆಗಳನ್ನು ತೆಗೆದಿದ್ದಾರೆ ಬಹಳಷ್ಟು ಜನರಿಗೆ ನೋಡಿಕೊಳ್ಳಿಕ್ಕೆ ಆಗಲೀ ಉಳಿದುಕೊಳ್ಳಲಿಕ್ಕೆ ಆಗಲೀ ಊಟಕ್ಕಾಗ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅದ್ರ ಹೆಸ್ರು ತಕ್ಕ ಹಾಗೆ ಅಲ್ಲಿ ಧರ್ಮಸ್ಥಳ ಅಂದರೆ ಅಲ್ಲಿ ಧರ್ಮ ಇದೆ ಧರ್ಮ ಅಂದರೆ ನಾವು ಆಚರಿಸ್ತಕ್ಕಂಥ ನೀತಿ ಸಂಬಂಧ ಪಡುತ್ತೆ ಧರ್ಮ ಆ ಆ ಧರ್ಮಸ್ಥಳ ನೋಡಿದಾಗ ನಮ್ಗೆ ಭಾಳ ಇಷ್ಟ ಆಯಿತು ನಮ್ಗೆ ಯಾಕೆ ಇಷ್ಟ ಆಯ್ತಂದ್ರೆ ನಮ್ಮ ಮ ಧರ್ಮಸ್ಥಳದಲ್ಲಿ ದಿನ ಬೆಳಗೆದ್ದರೆ ಸಹಸ್ರಾರು ಜನ ಅಲ್ಲಿ ಬರ್ತಾರೆ ಆವ್ರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಸ್ನಾನದ ವ್ಯವಸ್ಥೆ ವಾಸದ ವ್ಯವಸ್ಥೆ ಎಲ್ಲವೂ ಉಚಿತವಾಗಿರುತ್ತೆ ಅದನ್ನು ನೋಡಿ ನಮಗೆ ಭಾಳಷ್ಟು ಆಶ್ಚರ್ಯ ಆದರೂ ಕೂಡನೂ ಮನೆಯಲ್ಲಿ ಯಾರು ನಮ್ಮಮನೆಯಲ್ಲಿ ಸ್ವಂತ ಮನೆಯಲ್ ಯಾರಾದರೂ ನಾಲ್ಕು ಮಂದಿ ಬಂದರೆ ನಮ್ಗೆ ಖರ್ಚು ನಿವಾರಿಸ್ಲಿಕ್ಕಾಗೋದಿಲ್ಲ ಇಂತಹ ಧರ್ಮಸ್ಥಳದಲ್ಲಿ ಅನೇಕ ಬಗೆಯ ಅನೇಕ ಜನಾಂಗ ಅನೇಕ ಭಾಷೆಯ ಅನೇಕ ಧರ್ಮದ ಜನರಲ್ಲಿ ಬಂದು ದರ್ಶನ ಪಡೀತಾರೆ ಸ್ವಾಮಿ ದರ್ಶನವನ್ನು ಮಾಡ್ತಾರೆ ಎರಡು ದಿವಸ ಮೂರು ದಿವಸ ಇರ್ತಾರೆ ಅಲ್ಲಿ ನದಿಯಿದೆ ನರ್ಮದಾ ನದಿ ಅಲ್ಲಿ ಸಾರಿ ಆ ಆ ನದಿಯಲ್ಲಿ ಸ್ನಾನ ಮಾಡ್ತಾರೆ ಸ್ನಾನ ಮಾಡಿ ದೇವರ ದರ್ಶನ ಮಾಡ್ಕೊಂದು ಅವರು ಎರಡು ದಿವಸ ಮೂರು ದಿವಸ ಇರ್ತಾರೆ ಇದ್ದು ಬರ್ತಾರೆ ಆ ಸ್ಥಳಗಳಂದರೆ ಮತ್ತು ಮುಂದೆ ಮೈಸೂರಿಗೆ ಹೋಗ್ತೀವಿ ಮೈಸೂರಲ್ಲಿ ಕೂಡನೂ ಮತ್ತು ಅಲ್ಲಿ ಮೈಸೂರು ಅರಸರ ಒಂದು ಅರಮನೆ ಇದೆ ಮತ್ತು ಜೂ ಇದೆ ಆ ಜೂ ಅಲ್ಲಿ ಅನೇಕ ಪ್ರಾಣಿಗಳಿದಾವು ಆ ಅನೇಕ ಪ್ರಾಣಿಗಳನ್ನು ನಾವು ನೋಡಿರೋದಿಲ್ಲ ಅಲ್ಲೆಲ್ಲ ಜೂ಼ನಲ್ಲಿ ಅನೇಕ ಪ್ರಾಣಿಗಳನ್ನು ನೋಡಿ ಮಕ್ಕಳಿಗೆ ತೋರಿಸಿ ನಾವು ನೋಡ್ಕೊಂಡು ಮತ್ತು ಮೈಸೂರು ಅರಮನೆಯನ್ನು ನೋಡ್ತೀವಿ ಐಶ ಮೈಸೂರು ಅರಮನೆಯನ್ನು ನೋಡಿ ಭಾಳಷ್ಟು ಸಂತೋಷ ಪಡ್ತೀವಿ ಭಾಳಷ್ಟು ಮನಸಿಗೆ ಆನಂದ ಆಗ್ತದೆ ಆ ಮೈಸೂರು ಅರಮನೆ ರಾಜರು ಕೊನೆಯ ಅರಸ ಜಯಚಾಮರಾಜ ಒಡೆಯರು ಇವರು ಸ್ವಾತಂತ್ರ ಸಿಕ್ಕ ನಂತರ ತಮ್ಮ ರಾಜ್ಯವನ್ನು ಜಯಚಾಮ ಮೈಸೂರು ಒಡೆಯರು ಇವ್ರು ಕನ್ನಡಿಗರು ಈ ಸ್ವಾತಂತ್ರ್ಯ ಹತ್ತೊಂಬತ್ನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ತಲ್ಲ ಅವಾಗ ಹಿಂದುಸ್ಥಾನ ಒಕ್ಕೂಟಕ್ಕೆ ಆ ಸಂಸ್ಥಾನವನ್ನು ಬಿಟ್ಕೊಟ್ಬಿಟ್ಟರು ಅದು ಅವ್ರ ದೊಡ್ಡ ತ್ಯಾಗ ಆ ಒಂದು ತ್ಯಾಗವನ್ನು ನೋಡ್ಬಿಟ್ರೆ ನಮ್ಗೆ ಬಹಳ ಆಶ್ಚರ್ಯ ಆಗ್ತದೆ ಹೇಗೆ ಹೇಗೆ ಕೊಟ್ಟಿರ್ತಾರಪ್ಪ ಇಷ್ಟೆಲ್ಲ ಬಿಟ್ಟು ಅಂತ ಅದಕ್ಕೊಂದೇ ಒಂದು ಉದಾಹರಣೆ ಅಂದರೆ ಅಲ್ಲಿ ಮಯೂರ ಸಿಂಹಾಸನ ಇದೆ ಅದು ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂಥದ್ದಿದೆ ಒಂದು ಬಂಗಾರದ ಕುರ್ಚಿಯಿದೆ ಎಂಬತ್ತು ಕೆ ಜಿದು ಕುರ್ಚಿಯಿದೆ ಅನೇಕ ಬೆಲೆ ಉಳ್ಳಂಥ ವಸ್ತುಗಳು ಆ ಅರಮನೆಯಲ್ಲಿದಾವೆ ಗೋರಿಲ್ಲಾಗಳಿದ್ದಾವೆ ಜೂ಼ದಲ್ಲಿ ಎಲ್ಲ ಪ್ರಾಣಿಗಳಿದಾವು ಮಕ್ಕಳಿಗೆ ತೋರಿಸ್ತೀವಿ ನಾವು ಆ ಪ್ರಾಣಿ ನೋಡಿರಂಗಿಲ್ಲ ಆ ಎಲ್ಲ ಪ್ರಾಣಿಯನ್ನು ಒಂದೇ ಕಡೆ ನೋಡ್ತೀವಿ ಪಕ್ಷಿಗಳಿದಾವು ಪಕ್ಷಿಗಳನ್ನು ನೋಡ್ತೀವಿ ಹೀಗಾಗಿ ಕೆ ಆರ್ ಎಸ್ ಡ್ಯಾಮ್ ಬರ್ತೀವಿ ಕೆ ಆರ್ ಎಸ್ ಡ್ಯಾಮನ್ನು ಇವರು ನಮ್ಮ ವಿಶ್ವೇಶ್ವರಯ್ಯನವರು ಕಟ್ಟಿಸಿದ್ದು ವಿಶ್ವೇಶ್ವರಯ್ಯನವರು ಕನ್ನಡಿಗರೇ ಮೇಧಾವಿಗಳು ಪಂಡಿತರು ಒಂದು ಕೆ ಆರ್ ಎಸ್ ನಿರ್ಮಾಣ ಮಾಡಿಸಿದವ್ರು ಚಾಮ್ ಏನು ನಾಲ್ವಡಿಗೆ ಇವರು ಕೆ ಆರ್ ಎಸ್ಸು ಕೃಷ್ಣರಾಜ ಸಾಗರ ಮೈಸೂರು ಒಡೆಯರ್ ಅವ್ರು ಆ ಅಣೆಕಟ್ಟನ್ನು ಕಟ್ಟಿಸ್ಬೇಕಾಯ್ತಂದ್ರೆ ತಮ್ಮ ಬೊಕ್ಕಸದ ಹಣವನ್ನೆಲ್ಲ ಖರ್ಚು ಮಾಡಿ ತಮ್ಮ ವಿದ್ ಮನೆಯಲ್ಲಿರ್ತಕ್ಕಂಥ ಎಲ್ಲ ಬಂಗಾರವನ್ನು ಮಾರಿ ಅಲ್ಲಿ ಕೆ ಆರ್ ಎಸ್ ಡ್ಯಾಮನ್ನು ಕಟ್ಟಿಸಿ ಬಹಳ ನೀರಿನ ಕೊರತೆಯಿಂದ ಬಳಲುತಿದ್ದಂಥ ಮಂಡ್ಯ ಜಿಲ್ಲೆಗೆ ಒಂದು ನೀರನ್ನು ಅವರು ಕೊಟ್ಟು ಬಹಳಷ್ಟು ಜನರಿಗೆ ಮಂಡ್ಯದ ಜನರಿಗೆ ಬಹಳಷ್ಟು ಒಂದು ಪುಣ್ಯದ ಕೆಲಸವನ್ನ ಮಾಡಿದ್ದಾರೆ ಅದಕ್ಕೆ ಹಳೇ ಮೈಸೂರು ಹತ್ರ ಮಂಡ್ಯದ ಜನ ಮೈಸೂರು ಅರಸರನ್ನು ದೇವರೆಂದೇ ಭಾವಿಸಿ ಪ್ರತಿಯೊಂದು ಮನೆಯಲ್ಲಿ ಅವರ ಫೋಟೋಗಳನ್ನಿಟ್ಟು ಇವತ್ತಿಗೂ ಅವರ ಪೂಜೆಯನ್ನು ಮಾಡಿಸ್ತಾರ ಅವ್ರ ಬಗ್ಗೆ ಅತಿ ಹೆಚ್ಚು ಗೌರವವನ್ನು ಕೊಡ್ತಾರೆ ಇಂಥಾ ಒಂದು ಮಹತ್ ಕಾರ್ಯವನ್ನು ನಮ್ಮ ಕನ್ನಡ ಅರಸರು ಮಾಡಿ ಮೆರ್ದಾರೆ ಹಳೇಬೀಡು ಬೇಲೂರು ನಂತರ ಹಳೇಬೀಡು ಬೇಲೂರು ಇದು ಕೂಡ ಕನ್ನಡಿಗರ ಒಂದು ಕನ್ನಡಿಗರ ಒಂದು ಸ್ವತ್ತು ಹಳೇಬೀಡು ಹೊಯ್ಸಳರು ಅಲ್ಲಿ ಹೊಯ್ಸಳರು ಆಳ್ಯಾರಾ ಹನ್ನೊಂದನೇ ಶತಮಾನ್ದಲ್ಲಿ ಹೊಯ್ಸಳರು ಆಳ್ಯಾರಾ ಅಲ್ಲಿ ಕಲಾಕೇಸರಿ ಅಲ್ಲಿ ಕಲಾ ಕುಶಲತೆ ಏನಿದೆ ಅಲ್ಲಿ ನೋಡ್ತಕ್ಕಂಥದ್ದಿದೆ ಅದನ್ನು ನೋಡಿ ನಾವು ಹಿಂದೆ ಕೂಡನೂ ಇಷ್ಟೊಂದು ಶ್ರೀಮಂತ ರಾಜ್ಯ ಆಗಿತ್ತು ಕನ್ನಡ ಅನ್ನೋದನ್ನು ತಿಳ್ಕೊಂಡು ಮಕ್ಳಿಗೆ ಹೇಳಿಕೊಟ್ಟು ಅವು ಅದನಂತರ ಶ್ರವಣ ಬೆಳಗೊಳಕ್ಕೆ ಬಂದು ಅಲ್ಲಿ ಬಾಹುಬಲಿಯನ್ನು ನೋಡ್ತೀವಿ ಬ ಬಾಹುಬಲಿಯನ್ನು ನೋಡ್ತೀವಿ ಸುಮಾರು ಆರುನೂರು ಮೆಟ್ಟಿಲನ್ನು ಹತ್ತಿ ಬಾಹುಬಲಿಯನ್ನು ನೋಡ್ತೀವಿ ನೋಡಿ ಬಹಳಷ್ಟು ನೋಡ್ಬೇಕಾದ್ರ ಬಾಹುಬಲಿಯನ್ನು ನೋಡ್ಬೇಕಾದ್ರ ಕಾಲ ಕೆಳಗೆ ನಿಂತು ನೋಡ್ಬೇಕಾದ್ರೆ ಕಾಲ ಕೆಳಗೆ ಕನ್ನಡ ಶಾಸನಗಳಿದಾವೆ ಕನ್ನಡದ ಶಾಸನ ಬಾಹುಬಲಿಯನ್ನು ಕೆತ್ತಿಸ್ದಂಥೋರು ಅಲ್ಲಿಯ ಅರಸರಲ್ಲಿಯ ಇದ್ದಂಥ ಇವರು ಏನು ದಿವಾನರಿರ್ಬೋದು ಮಂತ್ರಿ ಇರ್ಬೋದು ಇಲ್ಲಿ ಕನ್ನಡದ ಪಂಡಿತರೆ ಕನ್ನಡದ ಕವಿ ಕನ್ನಡದಲ್ಲಿ ಕವಿ ಕನ್ನಡದ ಬಗ್ಗೆ ಅನೇಕ ವ್ಯಾಕರಣವನ್ನ ಬರ್ದಾರೆ ಆ ಕಲ್ಲು ಮೇಲೆ ಕೆತ್ತಿಸ್ಯಾರ ಆ ಶಾಸನ್ದಲ್ಲಿ ನಿಂತು ನಾವಲ್ಲಿ ನೋಡ್ತೀವಿ ಆಮ್ಯಾಗ ಕೂಷ್ಮಾಂಡ ದೇವಿ ಇದಾಳ ಕೂಷ್ಮಾಂಡ ದೇವಿ ಅಂದ್ರೆ ಆಕೆ ಬಡವಿ ದೇವಸ್ಥಾನಕ್ಕ ಭಾಳಷ್ಟು ಸಹಾಯ ಮಾಡಿದ್ದರಿಂದ ಆಕೆಯ ಒಂದು ಭಕ್ತಿಗೆ ಮೆಚ್ಕೊಂಡು ಆಕೆಯ ಮೂರ್ತಿಯನ್ನು ಎಂಟ್ರೆನ್ಸಿನಲ್ಲಿಯೇ ಸ್ಥಾಪನೆ ಮಾಡ್ಯಾರ ಇವೆಲ್ಲ ನೋಡಿದ್ರೆ ನಮ್ಗೆ ಏನಿಲ್ಲ ನಾವು ಏನು ಮಾಡಿಲ್ಲ ಅನ್ಸುತ್ತೆ ಹಿಂದಿನವ್ರು ಇಷ್ಟೊಂದು ವೈಭವದಿಂದ ನಾವು ಅತಿ ಸುಖವಾಗಿ ಇರಲಿಕ್ಕೆ ಕಾರಣ ಆಗಿದ್ದಾರೆ ಅಂತ ತಿಳ್ಕೊಂಡು ಇವತ್ತಿಗೆ ಕೂಡ ನಾವವರನ್ನ ಸ್ಮರಿಸ್ತೇವೆ ಈ ರೀತಿಯಾಗಿ ನಾವು ಜೀವನವನ್ನು ಸಾಗಿಸುತ್ತೇವೆ ಈಗ ಇಲ್ಲ ಎಲ್ಲ ಸ್ಥಳಗಳು ಇಷ್ಟವಾದವು ನಮ್ಗೆ ದಕ್ಷಿಣ ಕರ್ನಾಟಕದ ಎಲ್ಲ ದೇವಸ್ಥಾನಗಳಿಷ್ಟ ಆದವು ಉತ್ತರ ಕರ್ನಾಟಕದ ದೇವಸ್ಥಾನ ಪ್ರಸಿದ್ಧ ದೇವಸ್ಥಾನದವ ಆದ್ರೆ ಅಲ್ಲಿ ಭಾಳಷ್ಟು ಒಂದು ಶಿಸ್ತು ಇಲ್ಲ ಸಂಯಮ ಶಿಸ್ತಿಲ್ಲ ಅದು ದಕ್ಷಿಣ ಕರ್ನಾಟಕದಲ್ಲಿದ್ದ ದೇವಸ್ಥಾನಗಳಲ್ಲಿ ಭಾಳಷ್ಟು ಶಿಸ್ತಿದೆ ಭಾಳಷ್ಟು ಶ್ರಮಪಟ್ಟು ಶಿಸ್ತಿನಿಂದ ವರ್ತಿಸ್ತಾರೆ ಅವ್ರ ಭಾಷೆ ಚೆನ್ನಾಗಿರುತ್ತೆ ಎಲ್ಲದು ನಮಗೆ ಇಷ್ಟ ಆಗಿದ್ದಂದ್ರೆ ಇಡಗುಂಜಿ ದೇವಸ್ಥಾನ ಇವೆಲ್ಲ ಇಷ್ಟ ಆದವು ಮತ್ತು ಇಡಗುಂಜಿ ದೇವಸ್ಥಾನ ಮತ್ತು ಧರ್ಮಸ್ಥಳ ಮತ್ತು ಹೀಗೆ ಅನೇಕ ದೇವಸ್ಥಾನಗಳು ಬಹಳ ಒಳ್ಳೆಯ ಉತ್ತಮ ರೀತಿಯಿಂದ ಅಲ್ಲಿ ಆಡಳಿತ ಚಾಮುಂಡಿ ಚಾಮುಂಡಿ ದೇವಸ್ಥಾನ ಮೈಸೂರು ಚಾಮುಂಡಿ ದೇವಸ್ಥಾನ ಕೂಡನೂ ಚೆನ್ನಾಗಿದೆ ಮೈಸೂರು ಅರಸರ ಮನೆದೇವ್ರು ಚಾಮುಂಡಿ ಅದು ಕೂಡ ಭಾಳ ಇದೆ ಅದು ಮೈಸೂರು ಅರಸರು ದಸ್ರಾದಾಗ ಆನೆ ಮ್ಯಾಲೆ ಅಂಬಾರಿ ಕೂತ್ಕಂಡು ಅದು ವರ್ಷಕ್ಕೊಮ್ಮೆ ಅಲ್ಲಿಗೆ ಜಂಬು ಸವಾರಿ ಮಾಡ್ತಾರೆ ಚಾಮುಂಡಿ ದೇವಿಗೆ ಆವತ್ತಿನ ದಿವಸ ಭಾಳ ಗೌರವ ಸಲ್ಲಿಸಿ ಅವರು ಮುಂದೆ ಕಾರ್ಯ ರಾಜಕಾರಣ ಕಾರ್ಯವನ್ನು ಮಾಡ್ಕೊಂಡ್ ಹೋಗ್ತಾರೆ ಹೀಗಾಗಿ ನಮ್ಗೆ ದಕ್ಷಿಣ ಕರ್ನಾಟಕದ ದೇವಸ್ಥಾನಗಳು ಭಾಳ ಇಷ್ಟ ಆದವು ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ